ಇದು ಇದು ಹೂವಿನ ಅಂಗ್ಡಿನಾ ಹಾಂ ಓಕೆ ಓಕೆ ಮೇಡಮ್ ನಮಗೆ ನಾಳೆ ನಮ್ಮ ಮನೇಲಿ ಪೂಜೆಯಿದೆ ಸತ್ಯನಾರಾಯಣ ಪೂಜೆ ಅದಕ್ಕೆ ನಮಗೆ ಹೂ ಬೇಕಿತ್ತು ಯಾವ ಥರದ ಹೂವು ಇದ್ದಾವೆ ನಿಮ್ಮ ಹತ್ರ ಎಲ್ಲ ಹಾಂ ರೀ ಯಾವ್ಯಾವ ಥರ ಇದ್ದವೆ ರೀ ಹಾಂ ಇಲ್ಲ ರೀ ಗೊತ್ತಿಲ್ಲ

ಆಯ್ತು ಓಕೆ ಹಾಂ ಓಕೆ ಓಕೆ ಓಕೆ ಹಾಂ ಹ್ಞೂ ಕೇಳಿದ್ದೀನಿ ಬಟ್ ಒಯ್ದಿದ್ದೀವಿ ಬಟ್ ಅಂಗ್ಡಿ ಹೆಸ್ರು ನೆನಪಿಲ್ಲ ಅಷ್ಟೆ

ಹೌದ್ ಹೌದು ಇಲ್ಲ ಇಲ್ಲ ಅದಕ್ಕೆ ನಾನು ಹೇಳಿದ್ರ್ ನನಗೆ ಒಬ್ಬರು ಹೀಗೆ ಚೆನ್ನಾಗಿ ಸಿಕ್ತವೆ ಹೂ ಅವ್ರ ಕಡೆ ಅದಕ್ಕೆ ಟೈಮ್ಗೆ ಕರೆಕ್ಟಾಗಿ ಕೊಡ್ತಾರೆ ಅಂತ ಅದಕ್ಕೆ ನಾನ್ ಕಾಲ್ ಮಾಡಿದೆ ನಾಳೆ ಹ್ಞೂ ರೀ ನಾಳೆ ಸತ್ಯನಾರಾಯಣ ಪೂಜೆ ಐತೆ ರೀ ಹ್ಞೂ ರೀ ಹ್ಞೂ ರೀ ಮನೆಯಲ್ಲೇ ಅದಕ್ಕೆ ಪೂಜೆಗೆ ಹೂ ಬೇಕಿತ್ತಲ್ಲ ಯಾವ್ಯಾವ ಇದಾವೆ ಸೇವಂತಿಗೆ ಹೂ ಬೇಕಿತ್ತು ನಮಗೆ ಮಲ್ಲಿಗೆ ಹೂ ಬೇಕಿತ್ತು ಕನಕಾಂಬ್ರ ಬೇಕಿತ್ತು ಹ್ಞೂ ಅದೇ ರೀ ಒಂದು ಹತ್ತು ದಿನ ಹಾಂ ರೀ ಯಾವ್ಯಾವ ಇದಾವೆ ಮೇಡಮ್ ನಿಮ್ಮ ಹತ್ರ ಹಾಂ ಹೌದು ರೀ ಸರಿ ನಮಗೆ ಮಲ್ಲಿಗೆ ಹೂ ಒಂದು ಹತ್ತು ಮೊಳ ಬೇಕು ರೀ ಆಮೇಲೆ ಸೇವಂತಿಗೆ ಹೂ ಒಂದು ಐದು ಮೊಳ ಇವು ಗುಲಾಬಿ ದಪ್ಪ ಇದೆ ಇದಾವಾ ಇಲ್ಲ ಸಪ್ರೇಟ್ ಸಪ್ರೇಟ್ ಹಾಂ ಅದೇ ಗುಲಾಬಿ ಹ್ಞೂ ಹ್ಞೂ ಅವು ಒನ್ ಕೆಜಿ ಗತ್ಲೆ ಕೊಡ್ತೀರಾ ನೀವು ಹ್ಞೂ ಅವು ಒಂದು ಹಾಂ ಗುಲಾಬಿ ಹೂ ಸೇವಂತಿಗೆ ಹೂ ಒಂದು ಐದು ಕೆ ಐದು ಇದು ಬೇಕು ರೀ ಐದು ಮೊಳ ಬೇಕು ಹಾಂ ಹಾಂ ಅದೇ ಮಾಲೆನೇ ಮಾಡ್ಕೊಡಿ ರೀ ನಮಗೆ ಮಾಲೆನೇ ಮಾಡ್ಕೊಡಿ ರೀ ಒಂದು ಮೂರು ನಾಲ್ಕು ಮಾಲೆ ಮಾಡ್ಕೊಡಿ ರೀ ನಮಗೆ ಇನ್ನು ಉಳ್ದಿದ್ದು ಬಿಡಿ ಹೂವು ಕೊಡಿರಿ ಹ್ಞೂ ಬಿಡಿ ಹೂವು ಕೊಡಿರಿ ಎಷ್ಟು ಗಂಟೆಗೆ ಕೊಡ್ತೀರಿ ನೀವು ಹಾಂ ಅದೇ ಹೇಳಿ ರೀ ಎಷ್ಟು ರೇಟ ಏನು ಎಷ್ಟು ಎಷ್ಟು ಗಂಟೆಗೆ ಕೊಡ್ತೀರಿ ಏನು ಅಂತ ಹೇಳಿ ರೀ

ಒಂದು ಎರಡು ಮಾಲೆ ಸ್ವಲ್ಪ ಕಡಿಮೆ ಮಾಡಿಕೊಡಿ ರೀ ಯಾಕಂದರೆ ಭಾಳ ಬೇಕಾಗ್ತವಲ್ಲ ಹೂವು ನಮ್ಗೆ

ಹ್ಞೂ ಇಲ್ಲ ಹ್ಞೂ ಹೇಳಿದ್ನಲ್ಲ ಇಪ್ಪತ್ತು ಮೊಳದ್ದು ಹೂದು ಮಲ್ಲಿಗೆ ಹೂವಿನದು ಒಂದು ಎರಡು ಮೊಳ ಮಾಡ್ಕೊಡಿ ರೀ ಹಾರ ಸೇವೆಂತ್ಗೆ ಹೂವಿನದು ಎರಡು ಮಾಡ್ಕೊಡಿ ರೀ ಸೇವೆಂತಿಗೆ ಹೂ ಸಣ್ಣ ಮಾಡ್ಕೊಡಿ ರೀ ಮಲ್ಲಿಗೆ ಹೂವಿನದು ದೊಡ್ಡವು ಮಾಡ್ಕೊಡಿ ರೀ ಇಲ್ಲ ಫೋನ್ಪೇ ಮಾಡ್ತೀನಿ ರೀ ಅಮೌಂಟ್ ಎಷ್ಟು ಗಂಟೆಗೆ ಅಂತ ರೆಡೀ ಆಯ್ತು ಆಯ್ತು ರೀ ಆಯ್ತು ಆಯ್ತು ಅಷ್ಟೇ ಮಾ ಮಾ ಎಷ್ಟು ಗಂಟೆಗೆ ಮೂರು ಗಂಟೆಗೆ ರೆಡಿ ಆಗುತ್ತಾ ರೀ ಹೌದಾ ಬೆಳಗ್ಗೆ ಏಳು ಗಂಟೆಗೆ ಬಂದು ಬಿಡ್ತೀನಿ ರೀ ಹಾಂ ಸರಿ ಹಾಗಂದ್ರೆ ನಾನು ಫೋನ್ ಮಾಡಿ ಹಾಂ ಹಾಂ ಸರಿ ಹಾಗಂದ್ರೆ ನಂಗೆ ಹಾಂ ಅದು ನಂಗೆ ಇದೇ ನಂಬರಿಗೆ ರೆಡಿ ಆಗಿದ್ದರೆ ಸ್ವಲ್ಪ್ ಕಾಲ್ ಮಾಡ್ಬಿಡಿ ರೀ ಬಂದು ಒಯ್ತೀನಿ ಇಲ್ಲ ಇಲ್ಲ ಅಲ್ಲ ರೀ ಈಗ ಹೂ ಬೇಕಂತನಲ್ಲ ಕಾಲ್ ಮಾಡಿರೋದ್ ನಾನು ನಿಮಗೆ ಸುಮ್ಮಸುಮ್ಮನೆ ಯಾಕೆ ಮಾಡಕ್ಕೆ ಹೋಗೋಣ ಹೌ ಹೌದು ಕರೆಕ್ಟ್ ಬಿಡಿರಿ ನಿಮ್ಗೆ ವ್ಯಾಪಾರ ನಿಮಗೆ ಅದಕ್ಕಲ್ಲ ಆಯ್ತು ಅಲ್ಲ ರೀ ಹ್ಞೂ ಫೋನ್ ಮಾಡಿರಿ ಹಂಗಾರೆ ಹ್ಞೂ ಆಯ್ತು